ಒಂಬತ್ತು ಲಕ್ಷ ಎಂಬತ್ತಾರು ಸಾವಿರದ ಏಳುನೂರ ಅರವತ್ತೊಂದು ಎಂಟು ಲಕ್ಷ ಎಪ್ಪತ್ಮೂರು ಸಾವಿರದ ಐದುನೂರ ನಲ್ವತ್ತೊಂದು ಆರು ಲಕ್ಷ ಐವತ್ತೈದು ಸಾವಿರದ ಎಂಟುನೂರ ತೊಂಬತ್ತೈದು ನಾಲ್ಕು ಲಕ್ಷ ಅರವತ್ತು ಸಾವಿರ ನಾಲ್ಕುನೂರ ಐವತ್ತೆಂಟು ಒ ಐದು ಲಕ್ಷ ಇಪ್ಪತ್ತೇಳು ಸಾವಿರ ಮುನ್ನೂರ ಹತ್ತೊಂಬತ್ತು